ಧಾರ್ಮಿಕ ಸ್ಥಳಗಳಲ್ಲಿ ಅಂದರೆ ಧರ್ಮಸ್ಥಳ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಮತ್ತು ಚಾಮುಂಡೇಶ್ವರಿ ದೇವಿ ಮೈಸೂರು ಚಾಮುಂಡೇಶ್ವರಿ ದೇವಿ ಆಗಿರ್ಬೋದು ಈ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರದೇ ಆದಂತಹ ಕಲೆ ಆಗಿರ್ಬೋದು ಅಲ್ಲಿರೋವಂತಹ ಸಾಂಸ್ಕೃತಿಕವಾದಂತಹ ಪೂಜೆ ಪುನಸ್ಕಾರ ಆಗಿರ್ಬೋದು ತುಂಬ ಚೆನ್ನಾಗೇ ನಡೆಯುತ್ತೆ ಅದು ಮತ್ತು ತುಂಬ ಪೌರಾಣಿಕವಾದಂತಹ ಪೂಜೆ ಆಗಿರ್ಬೋದು ಅಲ್ಲಿನ ವ್ಯವಸ್ಥೆ ಆಗಿರ್ಬೋದು ಅಲ್ಲಿನ ಆ ಅಲಂಕಾರ ಆಗಿರ್ಬೋದು ತುಂಬ ಚೆನ್ನಾಗಿ ನಡೆಯುತ್ತೆ ಅಲ್ಲಿಯ ನಂಬಿಕೆ ಮತ್ತು ಅಲ್ಲಿರೋ ಜನ ತುಂಬ ಚೆನ್ನಾಗೇ ಅವರನ್ನ ಅದನ್ನು ಆರಾಧಿಸ್ತಾರೆ ಪೂಜಿಸ್ತಾರೆ ಏಕೆಂದರೆ ಅಲ್ಲಿನ ದೈವಭಕ್ತಿ ಆಗಿರ್ಬೋದು ಅಲ್ಲಿನ ಭಜನೆ ಆಗಿರ್ಬೋದು ತುಂಬ ಅಚ್ಚುಕಟ್ಟಾಗಿ ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ ಅಲ್ಲಿರೋ ಭಕ್ತಿ ಮತ್ತು ಪ್ರೀತಿ ಹೆಚ್ಚಾಗಿ ತುಂಬಿರುತ್ತೆ ಆ ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆ ಮತ್ತು ಅಲ್ಲಿರುವಂತಹ ದೈವದ ಅನುಷ್ಠಾನದಿಂದ ಅವರು ನಡೆಯುತ್ತಿರ್ತಾರೆ ಹಾಗಾಗಿ ತುಂಬ ಹೆಚ್ಚಾದಂತಹ ಕಲೆಯನ್ನು ಹೊಂದಿರುತ್ತಾರೆ ಅವರು